ನನಗೆ ಮೋಟ್ರು ಬೈಕ್ ಮೇಲ್ ಅಡ್ಡಾಡುದು ಅಂದ್ರೆ ಬಹಳ ಹುಚ್ಚು ಯಂಗ್ ಏಜ್ ಒಳಗೆ ನಾನು ಪೂರ್ತಿ ಮೋಟ್ರ್ ಬೈಕ್ ಮೇಲೆ ನನ್ನ ಜೀವನ ತೆಗೀತಿದ್ದೆ ನಂದು ಹೀರೋ ಹೋಂಡಾ ಇತ್ತು ಕನಿಷ್ಠ ಒಂದು ಎರಡು ಲಕ್ಷ ಕಿಲೋಮೀಟ್ರ್ ಆ ಗಾಡಿ ಓಡಿತ್ತು ಆ ಎರಡು ಲಕ್ಷ ಕಿಲೋಮೀಟ್ರ್ನೊಳಗೆ ನಾನು ಎಂತೆಲ್ಲ ಹೊಡೆದಿದ್ದೆ ಈಗ ನಮ್ಮಲ್ಲಿ ಯುವಕ್ರಲ್ಲಿ ನಾನು ನೋಡ್ತೇನೆ ಚೊಲೋ ಹೀಗೇ ದೊಡ್ಡ ಗಾಡಿ ತೊಗೊತಾರೆ ಎನ್ಫೀಲ್ಡು ಇತ್ಯಾದಿ ತೊಗೊತಾರೆ ನ್ಯಾಷ್ನಲ್ ಹೈವೆ ಮೇಲ್ ಹೋಗ್ತಾರೆ ಗೋವಾಕ್ಕೆ ಹೋಗ್ತಾರೆ ಮತ್ತೊಂದು ಕಡೆ ಹೋಗ್ತಾರೆ ಆದರೆ ನನ್ನ ಜೀವನ್ದೊಳಗೆ ನಾನು ಗಾಡಿ ಹೊಡ್ದಿದ್ ಇದ್ರೆ ಪೂರಾ ಫಾರೆಸ್ಟ್ ಒಳಗಿನ ಟ್ರೆಕ್ ಪಾತ್ ಮೇಲ್ ನಾನು ಗಾಡಿ ಹೊಡ್ದಿದ್ದು ಆಮೇಲೆ ಯಾವ್ಯಾವ ಟೈಮ್ನಾಗ್ ಹೊಡೀತಿದ್ದೆ ಹಗಲು ಹೊತ್ತಂತೂ ಸರಿನೇ ಸರಿ ನ್ಯಾರೋ ರೋಡ್ ಇರ್ತಿತ್ತು ಬರೀ ಮಣ್ಣಿಂದು ರಸ್ತೆ ಕಾಣಿಸ್ತಿತ್ತು ಆ ರಸ್ತೆ ಒಳಗೆ ಜಿಗ್ಜ್ಯಾಗ್ ಜಿಗ್ಜ್ಯಾಗ್ ಮಾಡಿಕೊಂಡು ನಾನು ಒಂದು ಟ್ರೈಬಲ್ ಕಮ್ಯೂನಿಟಿ ಅವರ ಇದಕ್ಕೆ ಜಾಗಕ್ಕೆ ಹೋಗ್ತಿದ್ದೆ ಆ ಟ್ರೈಬಲ್ ಕಮ್ಯೂನಿಟಿಯವ್ರ ಜೊತೆ ಕೂತ್ಕೊಂಡು ಮೀಟಿಂಗು ಅದು ಮಾಡಿ ಮತ್ತು ಅದೇ ಟ್ರೈ ವಾಪಸ್ಸು ಬರ್ತಿದ್ದೆ ಎಷ್ಟೋ ಸರಿ ಹಾವು ಕಾಣಿಸ್ತಿತ್ತು ಯಾವುದೋ ಒಂದು ಪ್ರಾಣಿ ಕಾಣಿಸ್ತಿತ್ತು ಗ ಭಾಳ ಒಂಥರ ಭಯಾನಕವಾದ ವಾತಾವರಣ ಇರ್ತಿತ್ತು ಕೆಲ್ವೊಂದು ಸಲ ನನಗೆ ರಾತ್ರಿ ಹೊತ್ತು ಕೂಡ ಈ ರೈಡಿಂಗ್ ನಾನು ಮಾಡ್ತಾಯಿದ್ದೆ ಒಂದು ಗಂಟೆ ಎರಡು ಗಂಟೆ ಸೋ ಈ ರೀತಿ ರೈಟಿಂಗ್ ರೈಡಿಂಗ್ ಮಾಡುವಾಗ ನನಗೆ ಕೆಲವು ಸಲ ಅನುಭವ ಆಗಿದ್ದೇನಂದರೆ ಆಲ್ಮೋಸ್ಟ್ ನಾನು ಈ ಫಾರೆಸ್ಟ್ಗಳಿಗೆ ಬೇರೆ ಬೇರೆ ಬೇರೆ ಬೇರೆ ಥರದ ಫಾರೆಸ್ಟ್ಗಳಿಗೆ ಭೇಟಿ ಕೊಡ್ತಿದ್ದೆ ನಿತ್ಯಹರಿದ್ವರ್ಣ ಕಾಡಿರ್ಲಿ ಒಣ ಕ ಉದುರೆಲೆ ಕಾಡಿರಲಿ ಅಥವಾ ಕ ಹಸಿ ಉದುರೆಲೆ ಕಾಡು ಇಂಥ ಕಾಡುಗಳಿಗೆ ನಾನು ಹೋಗಿ ಅಲ್ಲಿದೆಲ್ಲವನ್ನೂ ರೆಕಾರ್ಡ್ ಮಾಡ್ಕೊಂಡು ಮಾಡ್ಕೊಂಡು ಬರ್ತಿದ್ದೆ ರಾತ್ರಿ ಹೊತ್ತು ಅನುಭವ ಹೆಂಗಿರ್ತದೆ ಅಂತ ಅನುಭವ ತೊಗೋತಿದ್ದೆ ರಾತ್ರಿ ಹೊತ್ತು ಆ ಟ್ರೈಬಲ್ ಕಮ್ಯುನಿಟಿಯವ್ರು ಹೆಂಗ್ ಬದುಕ್ತಾರೆ ಅನ್ನೋದನ್ನು ನೋಡ್ತಿದ್ದೆ ಸೊ ಈ ರೀತಿಯಾಗಿ ನನಗೆ ಸಾಕಷ್ಟು ಅನುಭವ ಅಲ್ಲೇ ಬರ್ತಿತ್ತು ಹಾಂ ಈಗ ಎಲ್ಲಿಗೆ ಹೋಗ್ಬೇಕು ಇನ್ನು ಮುಂದೆ ಆ್ಯಕ್ಚುಲಿ ನನ್ಗೆ ಈಗ ವಯಸ್ಸು ಆಗಿದೆ ಹೋಗೋದು ಅಷ್ಟು ಸಾಧ್ಯ ಇಲ್ಲ ಆದ್ರೆ ನನಗೆ ಇಚ್ಛೆ ಇರೋದು ಅಯೋಧ್ಯಕ್ಕೆ ಹೋಗ್ಬೇಕ್ ಅನ್ನವ್ನ ನನ್ನ ಮಗ ಮುಂದೆ ಗಾಡಿ ಹೊಡಿಬೇಕು ನಾನು ಹಿಂದೆ ಕುತ್ಕೊಂಡು ಅಯೋಧ್ಯಕ್ಕೆ ಹೋಗ್ಬೇಕು ಅಂತ ನನಗೆ ಆಸೆ ಇದೆ ಸೊ ಈ ರೀತಿ ನನಗೆ ಕ್ರೇಜ್ ಆಫ್ ವೆಹಿಕಲ್ ಅದು ತುಂಬ ಇದೆ ಆ್ಯಂಡ್ ಈವನ್ ಕಾರ್ನೂ ಕೂಡ ನನ್ನಷ್ಟು ನಡೆಸಿದ್ದು ಅನುಭವ ಕಡಿಮೆ ಯಾಕಂದ್ರೆ ನಾನು ಯಾವುದೇ ಡ್ರೈವರ್ ಅಲ್ಲದೇ ಇದ್ರೂ ಕೂಡ ನಾನು ನನ್ನ ಕಾರನ್ನು ಮಾರುತಿ ಓಮ್ನಿಯನ್ನು ಎರಡೆರಡು ಲಕ್ಷ ಕಿಲೋಮೀಟರ್ದಷ್ಟು ಓಡಿಸಿದ್ದು ಕ ನನ್ನ ಹತ್ತಿರ ಅನುಭವ ಇದೆ ಮತ್ತು ಇದಕ್ಕೆ ಯಾರೂ ನನಗೆ ಏನೂ ಶಿಫಾರಸ್ಸು ಮಾಡಿಲ್ಲ ನಾನು ಯಾರ ಮಾತೂ ಕೇಳೋಂಗಿಲ್ಲ ನನ್ನ ತಲೆಗ್ ಬಂತು ನನಗೆ ಇದ್ರೊಳಗೆ ಏನೋ ಅಧ್ಯಯನಕ್ಕೆ ಸಿಗ್ತದೆ ಅಂತಾದ್ರೆ ನಾನು ಹೊರ್ಟು ಬಿಡ್ತೀನಿ ಅಷ್ಟು ಧೈರ್ಯ ನನ್ನ ಹತ್ರ ಇದೆ ಮತ್ತು ಅಷ್ಟು ಕಾನ್ಫಿಡೆನ್ಸು ನನ್ನ ಹತ್ರ ಇದೆ ಆ ರೀತಿಯಿಂದ ನಾನು ಪ್ರಯೋಗಗಳನ್ನು ಮಾಡೇನಿ